ನನ್ನ ಪ್ರದೇಶಗಳಲ್ಲಿ ಸ್ಥಳೀಯ ಜನಪ್ರಿಯ ಆಹಾರ ತಿಂಡಿಗಳು ಇಡ್ಲಿ ಹಾಗೂ ಹಲವು ವಿಧದ ದೋಸೆಗಳು ಈ ಒಂದು ತಿಂಡಿ ತಿನಿಸುಗಳನ್ನು ನಗರದ ಸ್ವಾತಿ ಸಾಗರ್ ಹೋಟೆಲ್ ಸೌಪರ್ಣಿಕ ಹೋಟೆಲ್ ಕಾರಂತ್ ವೆಜ್ ಮೈಸೂರ್ ಕೆಫೆ ಇನ್ನೂ ಅನೇಕ ಹೊಟೆಲುಗಳಲ್ಲಿ ಉತ್ತಮ ರೀತಿಯಲ್ಲಿ ಈ ಒಂದು ತಿಂಡಿ ತಿನಿಸುಗಳನ್ನು ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ನೀಡುತ್ತಾರೆ